ಒಳ್ಳೆ ಪ್ರಶ್ನೆ ಕೇಳಿ ಸುಧೀಂದ್ರ ಅವರೇ ಕಲೆ ಬಗ್ಗೆ ಹೇಳಬೇಕಂತದ್ರೆ ಸಾಗರದಲ್ಲಿ ಗಂಧದ ಕಲೆ ಬಹಳ ಪ್ರಸಿದ್ಧಿ ಸಾಗರ ಕ್ಕೆ ಗಂಧದ ತವರೂರು ಅಂತಲೇ ಹೇಳ್ತಾರೆ ಇಲ್ಲಿ ಗಂಧದ ಕೆಲಸ ಮಾಡೋರು ಭಾಳ ಜನ ಇದ್ದಾರೆ ಗಂಧದ ಕೆತ್ತನೆ ಮಾಡಿ ದೇಶ ವಿದೇಶದಲ್ಲಿ ಹೆಸರು ಮಾಡಿದ್ದಾರೆ ನೀವು ಭಾರತದ ಯಾವುದೇ ಮೂಲೇಲಿ ಹೋಗಲಿ ಗಂಧದ ಕೆತ್ತನೆ ಅಂತ ಹೇಳಿದ್ರೆ ಓ ಸಾಗರವಾ ಶಿವಮೊಗ್ಗ ಜಿಲ್ಲೆಅಂತ ಹೇಳ್ತಾರೆ ಅಷ್ಟು ಅದಕ್ಕೆ ಪ್ರಸಿದ್ಧಿ ಆಗಿದೆ ಮುಂಚೆ ಸಾಗರದಲ್ಲಿ ನೂರಾರು ಕುಟುಂಬಗಳು ಗಂಧದ ಕೆಲಸ ಮಾಡ್ತಾಯಿದ್ರು ನಾವು ಸಾಗರದ ಯಾವ ಮೂಲೇಲಿ ಹೋದರೂ ಸಹ ಮನೆ ಮುಂದೆ ಒಂದು ಮಣೆ ಹಾಕಿ ಒಂದು ಮರದ ತುಂಡು ಮೇಲಿಟ್ಟು ಗಂಧ ಕೆಲಸ ಮಾಡೋದನ್ನು ನಾವು ಕಾಣ್ಬೋದಿತ್ತು ನಾವು ನಮ್ಮ ಬಾಲ್ಯದ ಜೀವನದಲ್ಲಿ ಈಗ ಕ್ರಮೇಣ ಕಾಲ ಕ್ರಮೇಣ ಹೀಗೆ ಮರಗಳು ಕಡಿತಾ ಕಡಿತಾ ಕಡಿತಾ ಗಂಧದ ಮರವೂ ಖಾಲಿಯಾಗ್ತಾ ಬಂತು ಈಗ ಗಂಧದ ಉದ್ಯಮವೇ ಭಾಳ ನಷ್ಟ ನಡೀತಿದೆ ನಶಿಸಿ ಹೋಗ್ತಿದೆ ಗಂಧ ಮುಂಚೆ ಎಲ್ಲ ಕಮ್ಮಿಲಿ ಸಿಗ್ತಾಯಿತ್ತು ಅವರಿಗೆ ಈಗ ಗಂಧದ ರಾ ಮೆಟಿರಿಯಲ್ಸ್ ಗಂಧದ ತುಂಡನ್ನೇ ಬಹಳ ಬೆಲೆ ಕೊಟ್ಟು ತಂದು ಅದನ್ನೇ ಈ ಸಾಗರ್ದಲ್ಲಿ ಮಾರ್ಕೆಟ್ ಮಾಡೋಕ್ಕಾಗದೆ ಉದ್ಯಮವನ್ನು ಸುಮಾರು ಜನ ಕೈ ಬಿಟ್ಟಿದ್ದಾರೆ ಆ ಕಲಾವಿದರು ಬೇರೆ ಉದ್ಯೋಗ ಅರಸ್ತಿದ್ದಾರೆ ಉದಾಹರಣೆ ಈ ಡೋರ್ ಕಾರ್ವಿಂಗ್ ಅಂತಾರೆ ಮರದ ಕೆತ್ತನೆ ಮನೆಯ ಪೀಠೋಪಕರಣ ಮಾಡೋದು ಮನೆಯ ಬಾಗಿಲು ಚೌಕಟ್ಟು ಕಿಟಕಿಗಳನ್ನ ಮಾಡೋ ಆ ಉದ್ಯಮಕ್ಕೆ ತೊಡಗಿಸ್ಕೊಂಡಿದ್ದಾರೆ ಇನ್ನೂ ಮುಂದೋಗಿ ಕೆಲವರಂತು ಮೋಲ್ಡ್ ಮಾಡ್ತಾರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ನೀವು ಗಮ್ಮಲ್ಲಿ ಮೋಲ್ಡಿದು ಮಾಡಿ ಅದರ ವಿಗ್ರಹ ಮಾಡಿ ಸೇಮ್ ನಿಮ್ಮ ಈ ಗಂಧದ ಉದ್ಯಮ ವಿಗ್ರಹ ವಿಗ್ರಹ ಥರನೇ ಮಾಡ್ತಾರೆ ಅದೇ ಕಲರ್ ಕೊಟ್ಟು ಅದೇ ರೀತಿ ನೋಡುವಾಗ ಅದು ಡುಪ್ಲಿಕೇಟ್ ಗಂಧ ಅಂತನೇ ಹೇಳಬೇಕು ಹಾಗೆ ಕಾಣಿಸ್ತದೆ ನೋಡುವಾಗ ಆ ರೀತಿ ಉದ್ಯಮನ ಸುಮಾರು ಜನ ಹಂಚ್ಕೊಂಡಿದ್ದಾರೆ ಸಾಗರದಲ್ಲಿ ಮತ್ತೆ ಬೇರೆ ಅಂದರೆ ನಿಮ್ಮ ಬಂಗಾರ ಕೆಲಸನ ತುಂಬ ಮಾಡ್ತಾಯಿದ್ದಾರೆ ಬಂಗಾರಕ್ಕೂ ಭಾಳ ಫೇಮಸ್ಸು ಸಿಟಿಯಲ್ಲೆಲ್ಲ ಪಟ್ಟಣದೆಲ್ಲ ದೊಡ್ಡ ದೊಡ್ಡ ಶೋರೂಮೇ ಇದೆ ಶೋರೂಮ್ನಲ್ಲಿ ಜನ ಹೋಗೋದೆಲ್ಲ ಕಮ್ಮಿ ಮಾಡಿ ಸಾಗರದತ್ತ ಮುಖ ಮಾಡಿದ್ದಾರೆ ಯಾಕೆಂದರೆ ಸಾಗರದಲ್ಲಿ ಒಳ್ಳೆ ಒಳ್ಳೆ ಕಲಾವಿದರು ಕುಸುರಿ ಕೆಲಸದವರು ತುಂಬ ಇದ್ದಾರೆ ಆದರೆ ಶೋರೂಮ್ ಯಾಕೆ ಬಿಡ್ತಾ ಶೋರೂಮ್ನಲ್ಲಿ ಅಷ್ಟು ಡೆಲಿಕೇಟೆಡು ಆಭರಣಗಳೇನಂತಾರೆ ಒಂದು ನಾಲ್ಕು ದಿವ್ಸದಂತೆ ಹಾಳಾಗುವಂಥದ್ದು ಹೆಚ್ಚು ಬಾಳಿಕೆ ಬರದಿರುವಂಥದ್ದು ಅಂಥದ್ದೆಲ್ಲ ಸಿಗ್ತದೆ ಹಾಗಂತ ಮೆಲ್ಲಿ ಸಾಗರದ ಕಲಾವಿದರು ಮಾಡೋ ಇದು ತುಂಬ ಗಟ್ಟಿಮುಟ್ಟು ಮಾಡ್ತಾರೆ ತುಂಬ ನುರಿತ ಕಲಾವಿದರ ಕೈಯ್ಯಿಂದ ಮಾಡ್ಸ್ತಾಯಿರೋದು ಹಾಗಾಗಿ ಅದು ಗಟ್ಟಿಮುಟ್ಟಾಗಿ ಇರ್ತದೆ ಹಾಗಾಗಿ ತುಂಬ ಜನ ಸಾಗರ ಬಂದು ಮಾಡ್ಸಿಕೊಂಡು ಹೋಗ್ತಾರೆ ಇಲ್ಲಿ ಒಮ್ಮೆ ಮಾಡಿಸಿದ್ರೆ ಉಂಟಲ್ಲ ಪುನಃ ಪುನಃ ರಿಪೀಟ್ ಆಗ್ತಾರೆ ಪದೇ ಪದೇ ಬಂದಿಲ್ಲಿ ಮಾಡ್ಸ್ಕೊಂಡ್ ಹೋಗ್ತಾರೆ ಒಬ್ಬರು ಮಾಡಿಸಿ ಇನ್ನೊಬ್ಬರಿಗೆ ಹೇಳ್ತಿರ್ತಾರೆ ಒ ಸಾಗರದಲ್ಲಿ ಬಂಗಾರ ಬಾರಿ ಚೆಂದ ಮಾಡ್ತಾರೆ ಹಾಗೆಂತ ಹಾಗಾಗಿ ಬೇರೆ ಬೇರೆಯೆಲ್ಲ ಊರಿಂದ ಬಂದು ಇಲ್ಲಿ ಮಾಡ್ಸ್ಕೊಂಡು ಹೋಗ್ತಾರೆ ಹಾಗಾಗಿ ಸಾಗರದಲ್ಲಿ ಸುಮಾರು ಒಂದು ಎಂಟತ್ತು ಶೋ ರೂಮ್ಗಳಿದೆ ಶೋ ರೂಮು ಅಲ್ಲಿ ಬಂಗಾರ ಮಾಡಿ ಸೇಲ್ ಮಾಡೋಕ್ಕಿಂತ ಹೆಚ್ಚುಈ ಕೈ ಕೆಲಸ ಮಾಡೋರು ಜಾಸ್ತಿ ವ್ಯವಹಾರ ಮಾಡ್ತಾರೆ ಹಾಗಾಗಿ ಸಾಗರದಲ್ಲಿ ಅದ್ಕೊಂದು ಫೇಮಸ್ ಅಂತ ಹೇಳ್ಬೋದು ಮತ್ತು ಸಾಗರದಲ್ಲಿ ಅಡಿಕೆ ಅಡಿಕೆ ತೋಟಗಳು ತುಂಬ ಇದೆ ಸಾಗರದಲ್ಲಿ ಅಡಿಕೆ ಉದ್ಯಮ ಬಹಳ ಚೆನ್ನಾಗಿ ನಡೀತಾ ಇದೆ ಮಲೆನಾಡಲ್ಲಿ ಸುಮಾರು ಕಡೆ ಅಡಿಕೆ ಎಲ್ಲ ಬೆಳಿತಾರೆ ಅದರಲ್ಲಿ ಸಾಗರದ ಅಡಿಕೆ ತುಂಬ ಫೇಮಸ್ಸು ಸಾ ಸಾಗರ ಶಿರ್ಸಿ ಹೊಸನಗರ ತೀರ್ಥಹಳ್ಳಿ ಸುತ್ತಮುತ್ತೆಲ್ಲ ಅಡಿಕೆ ಎಲ್ಲ ಆಗ್ತದೆ ಆದರೆ ಸಾಗರದಂಥ ಗುಣಮಟ್ಟದ ಅಡಿಕೆ ಬೇರೆ ಕಡೆ ಎಲ್ಲೂ ಸಿಗೋಲ್ಲ ಹಾಗಾಗಿ ಸಾಗರದಲ್ಲಿ ದೊಡ್ಡ ಅಡಿಕೆ ಮಾರ್ಕೆಟ್ ಇದೆ ಎಲ್ಲ ಕಡೆಯಿಂದ ಅಡಿಕೆ ಬಂದು ಸಾಗರ ಹೋಗ್ತಾರೆ ದಿನದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಎಲ್ಲ ಸಾಗರದಲ್ಲಿ ನಡೀತಾ ಇದೆ ತುಂಬ ಯುವಕರೆಲ್ಲ ಅಡಿಕೆ ಬಿಸ್ನೆಸ್ಸಲ್ಲಿ ತೊಡಗಿಕೊಂಡಿದ್ದಾರೆ ಕೆಲವರು ದೊಡ್ಡ ಮಟ್ಟದಲ್ಲಿ ಗೋಡೌನ್ ಮಾಡಿಕೊಂಡು ಮಂಡಿ ಮಾಡಿಕೊಂಡು ವ್ಯವಹಾರ ಮಾಡ್ತಾಯಿದ್ದಾರೆ ಸುಮಾರು ಜನ ಹಳ್ಳಿಯಲ್ಲಿ ಹೋಗಿ ಸಣ್ಣಪುಟ್ಟ ಅಡಿಕೆ ವ್ಯವಗಾರ ಮಾಡ್ತಿದ್ದಾರೆ ಸಾಗರದಲ್ಲಿ ನಿಜವಾಗಿ ಅಡಿಕೆ ಒಂದು ಪ್ರಮುಖ ಉದ್ಯಮ ಅಂತ ಹೇಳ್ಬೋದು ಹೀಗೆ ಅಡಿಕೆ ಗಿಡಿಕೆ ಎಲ್ಲ ಒಳ್ಳೆ ವ್ಯಾಪಾರ ಮಾಡಿ ಅದರಿಂದ ಬಂದ ಲಾಭದಿಂದ ಬಟ್ಟೆ ವ್ಯಾಪಾರಕ್ಕೆಲ್ಲ ಬಂದು ನಮ್ಗೆಲ್ಲ ಸ್ವಲ್ಪ ವ್ಯಾಪಾರ ಚೆನ್ನಾಗಾ ಒಂದು ಮೂಲ ಕಾರಣ ಅದೇ ಅಂತ ಹೇಳ್ಬೋದು ನಾವೂ ಬಟ್ಟೆ ವ್ಯಾಪಾರ ಅಡಿಕೆ ಒಳ್ಳೆ ವ್ಯವಹಾರ ಚೆನ್ನಾಗಾಗಲಿ ಅಂತ ನಾವು ಕಾಯ್ತಾಯಿರ್ತೀವಿ ಅವರು ವ್ಯವಹಾರ ಆದರೆ ನಮಗೂ ಅದರಲ್ಲಿ ಲಾಭ ಆಗ್ತದೆ ಅವರು ತುಂಬ ಲಾಭ ಆದರೆ ಬಂದು ಇಲಿ ಬಟ್ಟೆ ಎಲ್ಲ ತಗೊಳ್ತಾರೆ ಇದು ಒಂದಕ್ಕೊಂದು ಪೂರಕ ವ್ಯವಹಾರ ಇದು ಒಂದಕ್ಕೊಂದು ರಿಲೇಟೆಡು ಅವರಿಗೆ ಒಳ್ಳೆ ಬಿಸ್ನೆಸ್ ಆದರೆ ನಮಗೆ ಇಲ್ಲಿ ಒಳ್ಳೆ ವ್ಯಾಪಾರ ಆಗ್ತದೆ ಹೀಗೆಲ್ಲ ಹೀಗಾಗಿ ಸಾಗರದಲ್ಲಿ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಿದೆ ಎಲ್ಲರೂ ಚೆನ್ನಾಗಿದ್ದಾರೆ ಮತ್ತಿನ್ನೇನು ಹೇಳೋದು ಅಷ್ಟೆ